ನನ್ನ ಕುಟುಂಬದ ಬಗ್ಗೆ ಹೇಳಬೇಕಾದರೆ ನನ್ನ ಕುಟುಂಬದಲ್ಲಿ ನನ್ನನ್ನು ಸೇರಿಸಿ ನಾವು ಸುಮಾರು ಆರು ಜನ ಇದ್ದೇವೆ ಅದರಲ್ಲಿ ನನ್ನ ತಂದೆ ನನ್ನ ತಾಯಿ ನನಗೆ ಇಬ್ಬರು ಅಣ್ಣಂದಿರು ಹಾಗೆ ನನಗೆ ಚಿಕ್ಕಮ್ಮಳು ಒಬ್ಬಳು ಚಿಕ್ಕಮ್ಮಳು ಇದ್ದಾಳೆ ರಲ್ಲಿ ನನಗೆ ನನ್ನ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ ಹಾಗೂ ನನ್ನ ತಾಯಿ ಕಾಲೇಜ್ ಪಿ ಯು ಸಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ನನಗೆ ಇಬ್ಬರು ಅಣ್ಣಂದಿರು ಅವರು ನನಗಿಂತ ದೊಡ್ಡವರಿದ್ದಾರೆ ಅವರು ಇಬ್ಬರೂ ಸರ್ಕಾರದ ಕೆಲಸದಲ್ಲಿದ್ದಾರೆ ಒಬ್ಬನಿಗೆ ಮದುವೆ ಆಗಿದೆ ದೊಡ್ಡವ್ನಿಗೆ ಅವನು ಮೈಸ್ ಮೈಸೂರಿನಲ್ಲಿ ತನ್ನ ಸಂಸಾರದ ಜೊತೆಗೆ ಇರುತ್ತಾನೆ ಹಾಗೆ ಎರಡನೇದು ಅಣ್ಣ ಅವನಿಗಿನ್ನೂ ಮದುವೆ ಆಗಿಲ್ಲ ಅವನು ಕೆಲಸದಲ್ಲಿ ತೊಡಗಿರುತ್ತಾನೆ ಹಾ ಇನ್ನು ಮೂರನೇದಾಗಿ ನಾನು ನನಗೆ ಮದುವೆ ಆಗಿದೆ ನನಗೆ ಇನ್ನೊಂದು ಸಂಸಾರವೂ ಇದೆ ಅದರಲ್ಲಿ ನನ್ನ ಅತ್ತೆ ನನ್ನ ಮಾವ ನನ್ನ ಭಾವ ನನ್ನ ಅಕ್ಕ ಹಾಗೆಯೇ ನನ್ನ ಗಂಡ ನನ್ನ ಮಕ್ಕಳು ಈ ರೀತಿಯಾಗಿ ಸುಮಾರು ನಾವು ಒಂದು ಆರು ಜನ ಇದ್ದೇವೆ ನನ್ನ ಚಿಕ್ಕ ಸಂಸಾರ ಎಂದರೆ ನನ್ನ ಗಂಡ ನಾನು ನನ್ನದು ಎರಡು ಮಕ್ಕಳು ಹಾಗೆಯೇ ನನ್ನ ಸ್ನೇಹಿತರ ಬಗ್ಗೆ ಹೇಳಬೇಕಾದ್ರೆ ಅವರು ಈ ಎಲ್ ಅವರು ನನ್ನ ಸ್ನೇಹಿತರು ಕಾಲೇಜಿನಲ್ಲಿ ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ಕರು ಅವರು ಈವರೆಗೂ ಇದ್ದಾರೆ ನನ್ನ ಜೊತೆನಲ್ಲೇ ಹೇ ಅಂದರೆ ಯಾವಾಗಿದ್ರೂ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಒಂದು ಮೂರು ಸುಮಾರು ಒಂದು ನಾಲ್ಕು ಜನ ಸ್ನೇಹಿತರಿದ್ದೀವಿ ನಾವು ನಮ್ಮದು ಒಳ್ಳೆಯ ಗೆಣ ಗೆಳೆತನ ಇದು ನಾವು ಎ ಒಳ್ಳೆಯ ಗೆಳೆತನ ಆಗಿರೋದು ನಮ್ಮದು ನಾವು ಪದವಿಯನ್ನು ಕಲಿಬೇಕಾದಾಗ ಇದು ನಮ್ಮದು ಒಳ್ಳೆಯ ಗೆಳೆತನ ಆಗಿತ್ತು ಅವರು ನಾಲ್ಕು ಜನ ಸ್ನೇಹಿತರಿದ್ವಿ ನಾವು ಈ ಅವರು ಎಲ್ಲರೂ ನನ್ನ ಜೊತೆಗೆ ಪದವಿಯನ್ನು ಕಲಿತಾ ಇದ್ದರು ಒಳ್ಳೆಯ ಸ್ನೇಹಿತರಿದ್ರು ನಾವು ಎಲ್ಲರೂ ರಜೆ ಸಿಕ್ಕಾಗ ಎಲ್ಲಾದ್ರೂ ಒಂದು ಕಡೆ ಈ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಾದರೂ ಒಂದು ಕಡೆ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ ತುಂಬ ನಾವು ಲೈಫನ್ನು ಮಜಾ ಮಾಡಿದ್ದೀವಿ ಎಲ್ಲ ಸ್ನೇಹಿತರು ಸೇರಿ ಏನು ಕಷ್ಟಗಳು ಬಂದಾಗ ಸಮೇತ ನಾವು ನಾಲ್ಕೂ ಜನ ಅದನ್ನು ಹಂಚ್ಕೊಂಡು ಎದುರಿಸಿದ್ದು ಕೂಡ ಇದೆ ಅದನ್ನು ನಾನು ಇಲ್ಲಿ ಹಂಚ್ಕೊಳ್ಲಿಕ್ಕೆ ಅಷ್ಟಿಷ್ಟಪಡಲ್ಲ ಆದರೆ ನನಗೆ ಒಳ್ಳೆಯ ಸ್ನೇಹಿತರು ಜೀವನದಲ್ಲಿ ಸಿಕ್ಕಿದ್ದಾರೆ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಈಗಲೂ ಸಮೇತ ನನಗೇನಾದರೂ ಕಷ್ಟಗಳು ಅಂತ ಬಂದರೆ ಅದನ್ನು ನನ್ನ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ತೀನಿ ಅವರು ನನಗೆ ಒಂದಿಷ್ಟು ಈ ರೀತಿ ಮಾಡು ಈ ರೀತಿ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನನಗೆ ಅವರು ಒಂದು ಸಲಹೆಗಳನ್ನು ಕೊಡ್ತಾರೆ ಅಂತಹ ಸ್ನೇಹಿತರು ನಮ್ಮ ಜೊತೆ ಇದುವರೆಗೂ ಇದ್ದಾರೆ ಹಾಗೆಯೇ ನನ್ನ ಗಂಡನೂ ಕೂಡ ನನಗೊಂದು ಒಳ್ಳೆಯ ಒಬ್ಬ ಸ್ನೇಹಿತ ಅವರು ನನಗೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ತುಂಬ ಸಹಾಯವಾಗ್ ಸಹಾಯವನ್ನು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ನನ್ನ ಕುಟುಂಬದಲ್ಲಿ ನನ್ನ ಚಿಕ್ಕಮ್ಮ ಬಗ್ಗೆ ನಾನು ಏನೂ ಹೇಳಲಿಲ್ಲ ಸೊ ಅವರು ಅವರು ಕೂಡ ತುಂಬ ಒಳ್ಳೆಯವರು ಅವರು ಒಂದು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿದೆ ನಮ್ಮದು ಸ್ನೇಹಿತರು ಹಾಗೂ ಕುಟುಂಬದ ಬಳಗವನ್ನು ನಾನು ನಿಮಗೆ ವಿವರಿಸಿದ್ದೇನೆ